ಹಲೋ ಯಾರು ಮಾತಾಡೋದು ಹಾಂ ಹೇಳಿ ಹಾಂ ಹೌದು ಅವರೆ ಮಾತಾಡ್ತಾ ಇರೋದು ಏನು ಬೇಕಿತ್ತು ಆಂ ಹೇಳಿ ಹ್ಞೂ ಹೇಳಿ ಮೇಡಮ್ ಅದೇ ಟೀಕ್ ವುಡ್ ಇದೆ ಸಾಗುವಾನಿ ಇದೆ ಆಮೇಲೆ ರಬ್ಬರ್ ಮರ ಇದೆ ನಿಮ್ಗೆ ಯಾವ್ದು ಬೇಕಾಗಿತ್ತು ಮೇಡಮ್

ಹಾಂ ಹೇಳಿ ಮೇಡಮ್ ಅದೇ ಅದು ಅದು ತೂಕದ ಮೇಲೆ ಹೋಗುತ್ತೆ ಮೇಡಮ್ ಹ್ಞೂ ಹ್ಞೂ ಹಾಂ ಇದ್ದಾರೆ ಮೇಡಮ್ ಹ್ಞೂ ಅದು ಇದ್ದಾರೆ ಮೇಡಮ್ ಅದಕ್ಕೆ ಕಳ್ಸಿ ಕೊಡ್ತೀವಿ ಏನೂ ತೊಂದರೆ ಇಲ್ಲ ನೀವು ಬಂದು ನೋಡಿ ಯಾವಾಗ ಬರ್ತೀರ ಚಾರ್ಜ್ ತೂಕದ ಮೇಲೆ ಹೋಗುತ್ತೆ ಅದಕ್ಕೊಂದು ಸ್ವಲ್ಪ ಚಾರ್ಜ್ ಆಗುತ್ತೆ ಇದು ಕೊ ಕೊಟ್ಟು ಕಳ್ಸೋಕ್ಕೆ ನಿಮಗೆ ಟ್ರಾನ್ಸ್ಫರ್ ಚಾರ್ಜ್ ಒಂದು ಸ್ವಲ್ಪ ಆಗುತ್ತೆ ಹ್ಞೂ ಹ್ಞೂ ಒಳ್ಳೆಯದೆ ನೋಡಿ ಕೊಡ್ತೀನಿ ಹಾಂ

ಹಾಂ ಆಯಿತು ಮೇಡಮ್ ತ್ಯಾಂಕ್ ಯು ಮೇಡಮ್ ಹ್ಞೂ ಹೌದು ಹೌದು ಆಯಿತು ಮೇಡಮ್ ಹ್ಞೂ ನೀವು ಯಾವಾಗ ಬರ್ತೀರ ಮೇಡಮ್ ಹ್ಞೂ ಹ್ಞೂ ಸರಿ ಸರಿ ಹಾಂ ಸರಿ ಮೇಡಮ್ ಹ್ಞೂ ಓಕೆ ಮೇಡಮ್ ಹಾಂ ಬನ್ನಿ ಹೆಚ್ಚು ಕಮ್ಮಿ ಹಾಕ್ಕೊಡೋಣ ಹ್ಞೂ ಚೆನ್ನಾಗಿರೋದೆ ಕೊಡ್ತೀವಿ ಹೆಚ್ಚು ಕಮ್ಮಿ ಹಾಕಿಕೊಡೋಣ ಬನ್ನಿ ಓಕೆ ಓಕೆ